ಏರ್ ಕೂಲರ್ ಈ ಪದ ನಮಗೆ ತುಂಬ ಚಿರ ಪರಿಚಿತವಾಗಿದೆ ಇದರಿಂದಾಗಿ ಏನೇನು ಅನುಕೂಲಗಳಾಗುತ್ತೆ ಅಂತ ಹೇಳಿ ನೋಡೋದಾದ್ರೆ ಇದು ಪರಿಸರ ಸ್ನೇಹಿ ಆಗಿರುತ್ತದೆ ಮತ್ತು ಕಡಿಮೆ ನಿರ್ವಹಣೆಯಲ್ಲಿ ಕೆಲಸ ಮುಗಿದೋಗುತ್ತೆ ಮತ್ತೆ ಇದರಲ್ಲಿ ಶಕ್ತಿಯ ದಕ್ಷತೆಯನ್ನು ಕಾಣ್ಬೌದಾಗಿದೆ ಇದರಿಂದಾಗಿ ಇಂಧನ ರಕ್ಷಣೆಯನ್ನು ಕೂಡ ಮಾಡ್ಬೋದು ಹಾಗಾದರೆ ಈವಾಗ ಅನನುಕೂಲಗಳನ್ನು ನೋಡೋದಾದ್ರೆ ಇದರಿಂದಾಗಿ ಶಬ್ದ ಮಾಲಿನ್ಯ ಉಂಟಾಗತ್ತೆ ಮತ್ತು ಸೀಮಿತ ಕೂಲಿಂಗ್ ಸಾಮರ್ಥ್ಯವನ್ನು ಇದು ಹೊಂದಿರತ್ತೆ ಇದು ಹೆಚ್ಚಾಗಿ ನೀರಿನ ಮೇಲೆ ಅವಲಂಬಿತವಾಗಿರುತ್ತದೆ ಇದು ತಾಪಮಾನದ ಒಂದು ಭಾಗವಾಗಿರುತ್ತದೆ